ನನಗೆ ಅಡುಗೆ ಮಾಡೋದಂದರೆ ತುಂಬಾ ಇಷ್ಟ ಅದೆ ರೀತಿಯಾಗಿ ದೊಡ್ಡ ಅಡುಗೆ ಕೂಡನು ಮಾಡಿದ್ದೀನಿ ಚಿಕ್ಕ ಅಡುಗೆ ಕೂಡನು ಮಾಡಿದ್ದೀನಿ ನಾನು ಮಾಡಿದ ಅಡುಗೆ ಅಂತಂದರೆ ನಮ್ಮ ತಮ್ಮನ ಮದುವೆಯಲ್ಲಿ ನಾನೂ ದೊಡ್ಡ ಅಡುಗೆ ಮಾಡಿದ್ದೆ ಅದೂ ನನ್ನ ಪ್ರಕಾರ ದೊಡ್ಡ ಅಡುಗೆ ಅಂದರೆ ಒಂದು ಮೂವತ್ತರಿಂದ ನಲ್ವತ್ತು ಜನಕ್ಕ ಅಡುಗೆ ಮಾಡಿದ್ದೆ ಅದು ಹೇಗೆ ಅಂತಂದರೆ ಪಾತ್ರೆಗಳಿರಲಿಲ್ಲ ದೊಡ್ಡ ದೊಡ್ಡವು ಅವ್ನೆಲ್ಲಾ ತೊಗೊಂಡು ಬಂದು ಒಂದು ದೇವಸ್ಥಾನ ಇದೆ ನಮ್ಮ ಊರಲ್ಲಿ ಅವರು ಕಮಿಟಿ ಅವ್ರ ಕಡೆಯಿಂದ ದೇವಸ್ಥಾನದಲ್ಲಿ ಪಾತ್ರೆಗಳನ್ನೆಲ್ಲ ದೊಡ್ಡ ದೊಡ್ಡ ಡಬ್ರಿ ಬುಟ್ಟಿ ಎಲ್ಲ ತಗೊಂಡ್ಬಂದು ಪಾತ್ರೆಗಳೆಲ್ಲ ತಗೊಂಡ್ಬಂದು ಮಾಡಿದ್ವಿ ನಮ್ಮ ಮನೇಲಿ ನಮ್ಮ ಚಿಕ್ಕಮ್ಮನ ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ನಮ್ಮ ಅವರೆಲ್ಲ ಬಂದಿದ್ದರು ನಮ್ಮ ಚಿಕಮ್ಮ ಅವ್ರು ಬಂದಿದ್ದರು ನಮ್ಮ ಅಜ್ಜಿ ಅವ್ರು ಬಂದಿದ್ದರು ಎಲ್ಲರು ಬಂದಿದ್ದರು ಆದರೆ ಅವರಿಗೆ ಅವರಲ್ಲಿ ಮದುವೆ ಅಂತಂದ ಮೇಲು ಗೊತ್ತಲ್ಲ ಕೆಲಸ ಜಗ್ಗಿ ಹಂಗಾಗೇ ಅವರು ಏನು ಮಾಡ್ತಿದ್ದರು ದೊಡ್ಡ ದೊಡ್ಡ ಕೆಲ್ಸ್ದಲ್ಲಿ ತೊಡಗಿದ್ದರು ನಮಗೆ ಹೇಳಿದ್ದರು ನೀವೇ ಅಡಿಗೆ ಮಾಡ್ರೀ ಅಂತ ನಮಗೆ ವಹಿಸಿದ್ರು ನಾವು ಅವಾಗ ಮಾಡಲೇ ಬೇಕಲ್ಲ ಆಗ ಏನು ಮಾಡಿದ್ವಿ ಒಂದು ಹಾಂ ಮೂವತ್ತು ಮೂವ ಮೂವತೈದು ನಲ್ವತ್ತು ಜನದ ಅಡುಗೆ ನಮ್ಗ ಒಂದೂ ಆರು ಏಳು ಸೇರಿಂದ ಅನ್ನ ಸಾಂಬರ ಮತ್ತು ಒಂದು ಐದರಿಂದ ಆರು ಕೆಜಿ ರವದೂ ಸ್ವೀಟು ಅಂದ್ರ ಏನು ಕೇಸರಿಬಾತು ಸಕ್ಕರೆ ಒಂದು ನಾಲ್ಕರಿಂದ ಐದು ಕೆಜಿ ಬದನೇಕಾಯಿ ಪಲ್ಯ ಚಪಾತಿ ಕಾಳ ಕಾಳ ಒಂದು ಮೂರು ಮೂರಿಂದ ನಾಲ್ಕು ಕೆಜಿ ಕಾಳು ಮಾಡಿದ್ದೆ ಒಂದು ಐದರಿಂದ ಆರು ಕೆಜಿ ಬದನೇಕಾಯಿ ಮೂರು ಮೂರಿಂದ ನಾಲ್ಕು ಕೆಜಿ ಈರುಳ್ಳಿ ಟಮೋಟ ಎಲ್ಲ ಹಾಕ್ಬುಟ್ಟು ಅದೆಲ್ಲ ಬದ್ನಿಕಾಯಿ ಪಲ್ಲೆ ಪಾತ್ರೆ ಇರಲಿಲ್ಲ ಒಂದರಿಂದ ಒಂದಕ್ಕೆ ಒಂದರಿಂದ ಒಂದಕ್ಕೆ ಬಡ್ಚಿ ಅಬ್ಬ ತುಂಬಾ ನಮ್ಮ ಮನೇಲಿ ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಕ್ಕಂದಿರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮಗೆ ಹೆಚ್ಚಿ ಕೊಡದು ಆಗಿರ್ಬೋದು ತರಕಾರಿನ ಸೊಪ್ಗಳ್ನ ಸೋಸಿ ಕೊಡದು ಆಗಿರ್ಬೋದು ಎಲ್ಲದು ಕೂಡಾ ಮಾಡಿದ್ದರು ಬಟ್ ನನಗೆ ಒಂದು ಖುಷಿ ನನಗೆ ಇಷ್ಟ ದೊಡ್ಡ ಅಡಿಗೆ ಮಾಡ್ತೇನೆ ಅಂತ ಅನ್ಕೊಂಡು ಇದ್ದಿದಿಲ್ಲ ಬಟ್ ಆ ಅಡುಗೆ ಕೂಡ ಮಾಡಿ ಮುಗ್ಸಿದೆ ಖುಷಿ ಆಯಿತು ಎಲ್ಲರು ತುಂಬ ಚೆನ್ನಾಗಿ ಆಗಿದೆ ಅಂತ ಹೇಳಿದ್ರು ಎಲ್ಲರು ಸೇರಿ ವಸ್ಟ್ರು ನಮ್ಮ ಫ್ಯಾಮಿಲಿ ಅವ್ರ ಒಂದು ಏಳರಿಂದ ಒಂದು ಎ ನಲ್ವತ್ತರಿಂದ ಮೂವತ್ತು ಜನ ಫ್ಯಾಮಿಲಿ ಎಲ್ಲರು ಮೆಂಬರ್ಸು ಸೇರಿ ಊಟ ಮಾಡಿದ್ವಿ ಅವತ್ತು ಸ್ವೀಟ್ ಮಾಡಿದ್ವಿ ಕೇಸ್ರಿಬಾತ ಚಪಾತಿ ಕೂಡನು ಹಂಗೆ ಚಪಾತಿ ಭಾಳ ಹೊತ್ತು ಮಾಡಿದ್ವಿ ಯಾಕಂದರೆ ನಲ್ವತ್ತು ಮೂವತ್ತು ಜನಕ್ಕ ಅಂತಂದರೆ ಸ್ವಲ್ಪ ಬೇಕಾಗಲ್ಲ ನಂಗೆ ಗೊತ್ತಿದ್ದ ಪ್ರಕಾರ ಅಂದರೆ ತುಂಬಾನೆ ಅಡುಗೆ ತುಂಬನೆ ಮಾಡಬೇಕು ಹಾಗಾಗಿ ಮಾಡಿದ್ವಿ ಎಲ್ಲ ಓಡಾಡೀ ಚಪಾತೀ ಎಲ್ಲ ಲಟ್ಟಿಸಿ ಕೊಡೋರು ಒಬ್ಬರು ಬೇಯ್ಸೋರು ಒಬ್ಬರು ಹಾಗಾಗಿ ಮಾಡಿದೆ ಎಲ್ಲ ಹೆಚ್ಕೊಂಡು ಬದ್ನಿಕಾಯಿ ಫಸ್ಟ್ ನಾನು ಬದ್ನಿಕಾಯಿ ಎಲ್ಲ ಹೆಚ್ಕೊಂಡು ಬದ್ನಿಕಾಯಿ ಪಲ್ಲೆ ಮಾಡಿ ಆಮೇಲೇ ಕಾಳಿಗೆ ಕಾಳಿಗೆ ಇರ್ಬೋದು ಕಾಳು ಹಸಿಮೆಣ್ಶಿನ್ಕಾಯಿ ಪೇಸ್ಟ್ ಮಾಡ್ಕೊಂಡೂ ಮತ್ತು ಕರಿಬೇವು ಹಸಿಮೆಣ್ಶಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಬಂದು ಮಿಕ್ಸಿ ಮಾಡ್ಕೊಂಡು ಅದನೆಲ್ಲ ಪೇಸ್ಟ್ ಮಾಡ್ಕೊಂಡು ಕಾಳು ಮಾಡಿ ಅದ್ನೆಲ್ಲ ಅಡಿಗೆ ಮಾಡಿ ಅದೊಂದು ದೊಡ್ಡ ಪ್ರಮಾಣದಲ್ಲಿ ಅಡಿಗೆ ಮಾಡಿದ್ದೆ ನಮ್ಮ ತಾಯಿ ನಮ್ಮ ಚಿಕಮ್ಮ ನಮ್ಮ ಅಪ್ಪಾಜಿ ನಮ್ಮ ಚಿಕಪ್ಪ ಎಲ್ಲರು ತುಂಬನೆ ಖುಷಿಪಟ್ರು ಇಷ್ಟ ದೊಡ್ಡ ಅಡಿಗೆ ಮಾಡಕ್ಕೆ ಆಗತ್ತಾ ನಿನ್ನ ಕೈಲಿ ಅಂತ ಬಟ್ ನನಗೆ ಗೊತ್ತಿದಿಲ್ಲ ನಾನು ಇಷ್ಟ್ ದೊಡ್ಡ ಪ್ರಮಾಣದ ಅಡಿಗೆ ಮಾಡುತಿನೀ ಇಷ್ಟ ದೊಡ್ಡ ಅಡಿಗೆ ಮಾಡ್ತಿನಿ ಅಂತ ಬಟ್ ಆದ್ರು ಭಾಳ ಚೆನ್ನಾಗಿ ಆಗಿತ್ತು ಎಲ್ಲರು ಹೇಳಿದ್ರು ಚೆನ್ನಾಗಿ ಆಗಿದೆ ಚೆನ್ನಾಗಿ ಆಗಿದೆ ಅಡಿಗೆ ಅಂತ ನಾನು ಕೂಡ ಇಷ್ಟು ದೊಡ್ಡ ಅಡುಗೆ ಮಾಡ್ತೀನಿ ಅಂತಾ ಮಾಡ್ ಬಲ್ಲೆ ಅಂತ ಅನ್ಸಿತು ಅದೇ ರೀತಿಯಾಗಿ ಮನೇಲಿ ಕೂಡಾ ಮಾಡ್ತಾ ಇರ್ತಿವಿ ಬಟ್ ಇಷ್ಟು ದೊಡ್ಡ ಪ್ರಮಾಣದ ಅಡಿಗೆ ಮಾಡಿರಲ್ಲ ಸ್ವಲ್ಪ ಪ್ರಮಾಣದ ಅಷ್ಟೆ ಮಾಡಿರ್ತೀವಿ ಆದರು ಇಷ್ಟು ದೊಡ್ಡ ಪ್ರಮಾಣದ ಅಡಿಗೆ ಮಾಡ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಎಲ್ಲದೂ ಹೆಚ್ಕೊಳದು ಹೆಚ್ಕೊಬೇಕು ಅದನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಎಷ್ಟು ಪ್ರಮಾಣದಲ್ಲೀ ಬೆನ್ಸ್ಬೇಕೂ ಎಷ್ಟು ಹೊತ್ತು ಬೆನ್ಸ್ಬೇಕು ಅಂತಂದು ಹೇಳಿ ಅದು ತುಂಬಾ ಇಂಪಾರ್ಟೆಂಟೆ ಸ್ವಲ್ಪ ಸ್ವಲ್ಪ ಆದರೆ ಬೇಗ ಬೇಗ ಮಾಡ್ಕೊಂಬಿಡ್ತಿವಿ ಸೊಲ್ಪ ಅಡಿಗೆ ಆದ್ರ ಅಂದರೆ ಮಾಡಿ ಮುಗಿಸ್ಬಿಡ್ತಿವಿ ಕೆಟ್ಟರೂನು ಏನೂ ಇದಾಗಲ್ಲ ದೊಡ್ಡ ಅಡಿಗೆ ಸ್ವಲ್ಪ ಕೆಟ್ಟರೆ ಎಷ್ಟು ಸಮಸ್ಯೆ ಆಗ್ತದೆ ಅಡಿಗೆ ಅದು ಅಷ್ಟು ಕೆಟ್ಟು ಹೋಗ್ತದೆ ಅಷ್ಟು ಒಂದು ದ್ ಸಾ ತರಕಾರಿ ತಂದಿದೀವಿ ಅಷ್ಟೆಲ್ಲ ಅಕ್ಕಿ ಬೇಳೇ ಸಾಂಬಾರು ಕೆಟ್ಟು ಹೋಯ್ತ್ ಅಂದರೆ ಅದು ಮತ್ತೆ ಏನು ಮಾಡಕೆ ಆಗಲ್ಲ ಹಾಗಾಗಿ ಎಲ್ಲದು ನೋಡಿ ಸಮ ಪ್ರಮಾಣದಲ್ಲಿ ನೋಡಿ ಅದೂ ಮಾಡ್ಬೇಕು ಆಗಿರತ್ತೆ ಹಂಗಾಗಿ ನಾವು ನೋಡ್ತಾ ನೋಡ್ತಾ ಅದೇನೋ ಅಂತಾರಲ್ಲ ಹಾಡ್ತಾ ಹಾಡ್ತಾ ರಾಗ ಹಾಂ ಅಂತಾರಲ್ಲ ಆ ಥರ ನಾವು ನೋಡ್ತಾಯಿದ್ವಿ ನಮ್ಮ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ನಮ್ಮ ತಾಯಂದಿರು ನಮ್ಮ ಚಿಕಮ್ಮ ಅವರು ನಮ್ಮ ದೊಡಮ್ಮ ಅವ್ರು ಎಲ್ಲ ಮಾಡಿದ್ದು ನೋಡಿ ನೋಡಿ ನಾವು ಈ ಥರ ಮಾಡಬೇಕು ಅಲ್ಲಾ ಅಂತ ನಾವು ಯಾರಿಂದನು ಅವತ್ತು ಯಾರಿಂದನು ಹೇಳ್ಸ್ಕೊಂಡಿಲ್ಲ ನಾವೇ ಈ ಥರ ಮಾಡಿದ್ದರೆ ಈ ಥರ ಆಗತ್ತೆ ಅಂತ ನಾನೇ ಮಾಡಿ ಅವತ್ತೂ ಟ್ರೈ ಮಾಡಿ ಮಾಡಿದ್ದು ಅಡಿಗೆ ನಿಜವಾಗಲೂ ನನಗೇ ನಂಬಕೆ ಆಗ್ಲಿಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ನಾ ಇಷ್ಟು ದೊಡ್ಡ ಅಡಿಗೆ ಮಾಡಿದೀನ ಅಂತ ಹಾಗಾಗೆ ಅವತ್ತಿನ ಪ್ರಸಂಗ ನನಗೆ ಬಹಳ ಹೆಮ್ಮೆ ಅನ್ಸತ್ತೆ ಅದನ್ನ ತಯಾರ್ಸಿದ್ದು ಅದು ಹೇಗೆ ಆಗಿತ್ತು ಅಂತಂದರೆ ಅದೂ ಊಟ ಮಾಡಿದ್ಮೇಲೆ ನಾವು ಮಾಡಿರ್ತಿವಿ ಅಲ್ಲಾ ಅಡಿಗೆ ಅದು ಊಟ ಮಾಡಿದ್ಮೇಲೆ ಹೇಳ್ತರಲ್ಲ ತುಂಬ ಚೆನ್ನಾಗಿ ಆಗಿದಮ್ಮ ಅಡಿಗೆ ಅಂತ ಅದ್ರಷ್ಟು ಖುಷಿ ಮತ್ತೆ ಯಾವುದು ಇಲ್ಲ ಹಾಗಾಗಿ ದೊಡ್ಡ ಅಡುಗೆ ಮಾಡಿದ್ವಿ ಚೆನ್ನಾಗಿ ಮಾಡಿದ್ವಿ ಅಡಿಗೆ ಮಾಡಿ ಎಲ್ಲರು ಊಟ ಮಾಡಿದರು ಮಾಡಿ ಒಂದು ಅಡಿಗೆ ಮಾಡ್ಬೇಕು ಅಂದರೆ ಸುಮ್ಮನೆ ಅಲ್ಲ ಅದು ಬಹಳ ಸಾಮಾನ್ಯ ಆಗಲ್ಲ ಭಾಳ ಎಕ್ಸ್ಪೀರಿಯನ್ಸ್ ಬೇಕು ಅದಕ್ಕು ಕೂಡ ಅನುಭವ ಬೇಕು ಏನು ಮಾಡಿದರೆ ಏನು ಆಗತ್ತೆ ಹೇಗೆ ಅಂತ ಅದರಲ್ಲಿ ಮಾಡಿ ಇಡೋದು ಅಷ್ಟೆ ಅಲ್ಲ ಅದನ್ನ ಯಾವ ಥರ ಬಡಸ್ಬೇಕು ಯಾವ ರೀತಿ ಜನರಿಗೆ ಹೇಳಬೇಕು ಅನ್ನೋದುನೂ ಇಂಪಾರ್ಟೆಂಟೆ ಹಂಗಾಗಿ ನಾವು ಅಡುಗೆನ ಮಾಡಿ ಮುಗ್ಸಿದ್ವಿ ಅವತ್ತು ತುಂಬ ಖುಷಿ ಆಯಿತು ಮತ್ತೆ ಆಮೇಲೆ ಅಡುಗೆ ಮಾಡಿದ್ಮೇಲೆ ಅವ್ನೆಲ್ಲ ಬಂದು ಮಾಡಿ ಮತ್ತೆ ವಾಪಸ್ಸು ಆ ದೇವಸ್ಥಾನದ ಕಮ್ಯುನಿಟಿಗಳಿಗೆ ಅವತ್ತು ಅವ್ರ್ನ ಭೇಟ್ಯಾಗಿ ಎಲ್ಲ ಪಾತ್ರೆಗಳನೆಲ್ಲ ಒಪ್ಪಿಸಿ ಎಲ್ಲ ಅಷ್ಟೆ ಹಾಗಾಗಿ ಅವತ್ತೆ ನಾನು ದೊಡ್ಡ ಪ್ರಮಾಣದ ಅಡಿಗೆ ಮಾಡಿದ್ದು ಮತ್ತೆ ಯಾವಾಗೂ ಮಾಡಿಲ್ಲ ಅದು ಬಿಟ್ಟರೆ ಮುಂದೆ ಏನಾದರು ಅಡಿಗೆ ಮಾಡಬೇಕು ಅಂತ ಅನ್ಸಿದ್ದರೆ ನಮ್ಗೇನ ಕಷ್ಟ ಅನ್ಸಲ್ಲ ಯಾಕಂದರೆ ನಾವು ಆಲ್ರೆಡೀ ಅಡಿಗೆ ಮಾಡಿದ್ದೀವಿ ನಮಗೆ ಏನು ಅದು ದೊಡ್ದು ಅನ್ಸಲ್ಲ ಮಾಡಿ ಮುಗಿಸಿ ಈ ಒಂದು ಇಂತ ದೊಡ್ಡ ಅಡುಗೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಓಪ್ ಒಂದು ಧೈರ್ಯ ನಮ್ಮಲ್ಲಿ ಬಂದಿವೆ